ತಿಂಡಿ ತಿನಿಸುಗಳು ಅಂತ ಬಂದಾಗ ಮೊದಲನೆಯದಾಗಿ ನಾನು ಹೇಳೋದಾದರೆ ಅಡುಗೆ ಮಾಡೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲೂ ಈ ಕರೋನದ ಲಾಕ್ ಡೌನಿಂದಾಗಿ ನಾನು ತುಂಬ ಅಂದರೆ ವಿಧ ವಿಧವಾದಂತಹ ಅಡುಗೆಗಳನ್ನು ಕಲ್ತೈತು ಕಲಿತಿದ್ದೀನಿ ಯುಟ್ಯೂಬ್ನಿಂದ ನೋಡೋದು ಕಲಿತಿದ್ದೀನಿ ನನ್ನ ಅಜ್ಜಿಯಿಂದ ನನ್ನ ಅಮ್ಮನಿಂದ ನನ್ನ ತಂಗಿಯಿಂದ ಹೇಳ್ಸ್ಕೊಂಡು ಕಲಿತಿದ್ದೀನಿ ನನಗೆ ಅಡುಗೆ ಮಾಡೋದು ಅಂದರೆ ಒಂಥರ ಹುಚ್ಚು ಅಂತೆಯೇ ಹೇಳ್ಬಹುದು ನಾನು ಈ ಲಾಕ್ ಡೌನ್ ಸಂದರ್ಭದಲ್ಲಿ ಗೋಬಿಮಂಚುರಿ ಮಾಡೋದನ್ನು ಕಲಿತಿದ್ದೀನಿ ಮತ್ತು ಪಾನಿಪುರಿಯನ್ನು ಮಾಡಿದ್ದೀನಿ ಸೇವ್ ಪುರಿಯನ್ನು ಮಾಡೋದನ್ನು ಕಲಿತಿದ್ದೀನಿ ಮತ್ತೆ ನಾನು ನಾನ್ ವೆಜ್ ಪ್ರಿಯೆ ಅಲ್ಲ ನಾನು ಸಸ್ಯಾಹಾರಿ ಆದರೂ ಸಹ ನಾನು ನಮ್ಮ ಮನೆವರಿಗೋಸ್ಕರ ಮಾಂಸಾಹಾರಿ ಭೋಜನಗಳನ್ನು ನಾನು ತಯಾರಿಸಿದ್ದೀನಿ ಉದಾಹರಣೆ ಹೇಳೋದೆಂದಾದ್ರೆ ಚಿಕನ್ ಬಿರಿಯಾನಿ ಚಿಕನ್ ಕರಿ ಅದನ್ನು ನಾನು ತಯಾರಿಸಿ ನಮ್ಮನೆಯವರಿಂದ ಅಪ್ರಿಷಿಯೇಟ್ ಕೂಡ ಪಡ್ಕೊಂಡಿದ್ದೀನಿ ಇನ್ನು ಮತ್ತೆ ತಿಂಡಿ ತಿನಿಸುಗಳು ಯಾವ್ಯಾವ ಒಂದು ಹೇಳೋದಾದರೆ ನನಗೆ ಯಾವಾಗಲೂ ಲಾಕ್ ಡೌನಲ್ಲಿ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದಿದ್ದು ಮೊಟ್ಟೆ ಬಿರಿಯಾನಿ ಇದನ್ನು ತುಂಬ ಚೆನ್ನಾಗಿ ಮಾಡ್ತೀನಂತೆ ಎಲ್ಲ ನಮ್ಮ ಮನೆವ್ರು ಹೇಳ್ತಿರ್ತಾರೆ ನಂಗೂ ಕೂಡ ನಾನು ಮಾಡೋ ಮೊಟ್ಟೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅದನ್ನು ತುಂಬ ಸಲ ನಾನು ಪ್ರಯತ್ನ ಮಾಡಿ ಕಲಿತು ಕಲಿತು ತುಂಬ ಚೆನ್ನಾಗಿ ಮಾಡ್ತೀನಿ ಇನ್ನು ಮೊಟ್ಟೆಯಲ್ಲಿಯೇ ವಿಧ ವಿಧವಾದಂತಹ ಭೋಜನಗಳೆಲ್ಲ ನಾನು ಕಲಿತಿದ್ದೀನಿ ಮಾಡೋದನ್ನು ಮೊಟ್ಟೆ ಕರಿಯಾಗಿರಬಹುದು ಮತ್ತು ಪರೋಟ ಮಾಡಿರೋದು ಆಗಿರಬಹುದು ಹೀಗೆ ಟೀಯಲ್ಲೆ ವಿಧ ವಿಧವಾದಂತಹ ಟೀಗಳನ್ನು ನಾನು ಮಾಡ್ತೀನಿ ಹೂವುಗಳನ್ನು ಬಳಸಿಕೊಂಡು ಮತ್ತು ಇನ್ನು ಆಯುರ್ವೇದಿಕ್ ಸಸ್ಯಗಳನ್ನ ಬಳಸ್ಕೊಂಡು ಟೀಗಳನ್ನು ನಾನು ತಯಾರಿಸ್ತೀನಿ ಅದು ತುಂಬ ಆರೋಗ್ಯಕ್ಕೂ ಒಳ್ಳೆದು ಅನ್ನೋದು ನನ್ನ ಅನಿಸಿಕೆ ಇನ್ನು ವಿಧ ವಿಧವಾದಂತಹ ತಿನಿಸುಗಳನ್ನು ನಾನು ಲಾಕ್ ಡೌನ್ ಕರೋನ ಸಂದರ್ಭದಲ್ಲಿ ತಯಾರಿಸಿದ್ದೀನಿ